ಅಲೋ ಹಲೋ ನಾವು ಇಲ್ಲಿ ಕಾಪುಯಿಂದ ಮಾತಾಡುವುದು ಇದು ನಮಗೆ ಸ್ವಲ್ಪ ಶೀತ ಕೆಮ್ಮು ಎಲ್ಲ ಶ್ಟಾಟ್ ಆಗಿದೆ ಹಾಂ ಹಾಂ ನಾರ್ಮಲ್ ಶೀತ ಸ್ವಲ್ಪ ಗಂಟಲು ನೋವು ಎಲ್ಲ ಆ ಥರ ಇದೆ ಹಾಗೆ ನಿಮಗೆ ಕಾಲ್ ಮಾಡಿದ್ದು ಹಾಂ

ಜ್ವರ ಅದು ಬಿಟ್ಬಿಟ್ಟು ಹಾಂ ಸ್ವಲ್ಪ ಬಿಟ್ಟು ಬಿಟ್ಟು ಜ್ವರ ಸಹ ಬರ್ತಾ ಉಂಟು ಹಾಂ ಹಾಂ ಹಾಂ ಸಣ್ಣ ಮಗು ಸಹ ಉಂಟು ಮಕ್ಕಳು ಎಲ್ಲ ಇದ್ದಾರೆ

ಹಾಂ ಹಾಂ ಆಯಿತು ಕ್ವಾರಂಟೈನೆಲ್ಲ ಇರಬೇಕಾಗ್ತದಾ

ಹೌದೌದು

ಆಯ್ತು ಆಯಿತು ಮತ್ತು ಅದಕ್ಕೆ ಟ್ಯಾಬ್ಲೆಟ್ ಏನಾದರೂ ಉಂಟಾ ಮಾತ್ರೆಗಳೇನಾದರೂ ವ್ಯಾಕ್ಸಿನ್ ಆಗಿದೆ ಹಾಂ ಎರಡೂ ಸಹ ಇ

ಆಯಿತು ಡಾಕ್ಟ್ರೆ ಹಾಂ ಹಾಂ ಹ್ಞೂ ಮ ಹಾಂ

ಮಕ್ಕಳಿಗೆಲ್ಲ ಎಂತಾದರೂ ಇದು ಮಾಡಬೇಕಾ ಯಾವ ಥರ ಅವರನ್ನು ಇದು ಮಾಡಬೇಕು ಇಲ್ಲ ಇಲ್ಲ

ಆಯ್ತು ಆಯಿತು ಹಾಂ ಆಯಿತು

ಹಾಂ ಆಯ್ತು ಆಯಿತು ಸರಿ ಹಾಂ ಸರಿ ಆಯಿತು